ಬಳ್ಳಾರಿಯ ವಾಯುಗುಣ ಯಾವ್ಥರ ಐತಪ್ಪ ಅಂತಂದರೆ ಇದು ಋತುಮಾನಗಳು ಇರ್ತಕಂಥದ್ದು ಯಾವ್ಯಾವ ಋತುಮಾನಗಳು ಇದಾವೆ ಅಂತಂದರೆ ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲ ಅಂತ್ಹೇಳಿ ಮೂರು ಕಾಲಗಳು ಇದಾವೆ ಸೋ ಈ ಕಾಲಗಳು ಎಷ್ಟೇ ಇದ್ರು ಕೂಡ ನಮ್ಮ ಬಳ್ಳಾರಿ ಜಿಲ್ಲೆ ಮೇಲೆ ಯಾವುದೇ ವಾತಾವರ್ಣ ವಾತಾವರ್ಣದಲ್ಲಿ ಯಾವುದೇ ರೀತಿಯ ಕಾಂಪ್ರೊಮೈಸ್ ಆಗಲ್ಲ ಅಂದ್ರೆ ಎಷ್ಟು ಬೇಗ ಮಿನಿಮಮ್ ಏನಿಲ್ಲ ಅಂತಂದ್ರೂ ಇಲ್ಲಿ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಇದ್ದೇ ಇರುತ್ತೆ ನೀನು ಯಾವ ಕಾಲ್ದಗೇನು ಬಾ ಬಿಸ್ಲುಗಾಲ್ದಯನ್ನ ಬಾ ಚಳಿಗಾಲ್ದಯನ್ನ ಬಾ ಮಳೆಗಾಲ್ದಯನ್ನ ಬಾ ಯಾ ಕಾಲ್ದಗೆನ್ನ ಬಾ ಇಲ್ಲಿರ್ತಕಂಥ ಮಿನಿಮಮ್ ಟಾರ್ಗೆಟ್ ಏನಪ್ಪಾ ಅಂತಂದ್ರೆ ಬಿಸ್ಲು ಬಂದ್ಬಿಟ್ಟು ಮೂವತ್ತು ಡಿಗ್ರಿ ಮಿನಿಮಮ್ ನೀನು ಜಾಸ್ತಿ ಅಂತಂದ್ರೆ ಫಾರ್ಟಿ ಫೈವ್ವರೆಗು ಹೋಗಿತ್ತು ನಲವತ್ತೈದು ಡಿಗ್ರಿವರೆಗು ಹೋಗಿತ್ತು ಸೋ ಯಾಕಂತಂದ್ರೆ ಬಳ್ಳಾರಿ ಬಳ್ಳಾರಿ ಆಲ್ಮೋಸ್ಟ್ ಪ್ರಸಿದ್ಧವಾಗಿರ್ತಕಂಥದ್ದೇ ಬಿಸಿಲಿಗೆ ಬಿಸಿಲ ನಾಡು ಅಂತ್ಹೇಳಿ ಕರಿತಾರ ಬಳ್ಳಾರಿನ ಸೋ ಇಲ್ಲಿ ವಾಯುಗುಣ ಯಾವ್ಥರ ಐತಂತಂದರೆ ಇಲ್ಲಿ ಮಳೆ ಆಗದು ಕಡಿಮೆ ಕಡಿಮೆ ಅಂದ್ರೆ ತೀರ ಕಡಿಮೆ ಅಂತಲ್ಲ ಬಟ್ ಕಡಿಮೆ ಅಂದ್ರೆ ಕಡಿಮೆಯೇ ಜಾಸ್ತಿ ಏನಿಲ್ಲ ಯಾಕಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ಹವಾಮಾನವಾಗಿರ್ಬೌದು ವಾತಾವರ್ಣ ಆಮೇಲೆ ಇದೆಲ್ಲದನ್ನ ನೋಡದಾಗ ನಮ್ಮ ವಾದ ಮಾಡ್ದವ್ರು ವಾತಾವರ್ಣದ ಮೇಲೆ ಇದೆಲ್ಲಾ ಪರಿಣಾಮ ಬೀರತ್ತೆ ಸೋ ಆದ್ದರಿಂದ ಎಷ್ಟು ಆಲ್ಮೋಸ್ಟ್ ಎಲ್ಲ ಇಲ್ಲಿರ್ತಕ್ಕಂಥ ಜನರು ಯಾರು ಕೆಂಪ್ಗೆ ಇರಂಗಿಲ್ಲ ಕೆಂಪ್ಗೆ ಇರೋದಿಲ್ಲ ಅಂತಲ್ಲ ಬಟ್ ಇರ್ತಾರ ಕಡಿಮೆ ಯಾಕಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ಜನರ ಮೇಲೆ ಈ ಬಿಸ್ಲು ಅಂತಕ್ಕಂಥದ್ದು ಭಾಳ ಹೊಂದಿಕ್ಯಾಮ್ ಬಿಟ್ಟಾತೆ ಹೊಂದಿ ಹೊಂದಿಕ್ಯಾಮ್ ಬಿಟ್ಟಾತೆ ಸೊ ಆದ್ದರಿಂದ ಬೇರೆ ರಾಜ್ಯದಲ್ಲಿ ಬೇರೆ ರಾಜ್ಯ ಅಥ್ವಾ ಬೇರೆ ಜಿಲ್ಲೆಯಲ್ಲಿ ವಾಸಿಸ್ತಕ್ಕಂಥೋರು ಆಮೇಲೆ ಅಲ್ಲಿರೋ ಜನರಿಗೆ ಈ ಕಡೆ ಏನಾದರು ಕೆಲಸ ಸಿಕ್ಕರೆ ಅಪಾಯಿಂಟ್ ಆದಾಗ ಅಲ್ಲಿ ಭಾಳ ಜನ ಬೈದಿರ್ತಾರೆ ಬಳ್ಳಾರಿನ ಆಲ್ಮೋಸ್ಟ್ ಬೈದಿರ ಯಾಕಪ್ಪ ಅಂತಂದ್ರೆ ಇಲ್ಲಿ ಇರೋ ಬಿಸಿಲಿಗೆ ಅವರಿಗೆ ತಡಕಳಕಾಂಗಿಲ್ಲ ಯಪ್ಪಾ ಎಂಥಾ ಬಿಸಿಲು ಮರಾಯ ಇಲ್ಲಿ ಸಾಕಾಗ್ಬುಟ್ಟೈತಿ ಬಳ್ಳಾರಿಗೆ ಇದ್ದು ಇದ್ದು ಮೊದಲು ನಾವೆಲ್ಲೆ ತಣ್ಣನೆ ಈ ತಂಪಾಗಿರ್ತಕ್ಕಂಥ ಸ್ಥಳಕ್ಕೆ ಹೋಬೇಕ್ ಅಂತ ಅಂತಾರೆ ಇಲ್ಲ ಅಂತಂದರೆ ಈ ಬಿಸಿ ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಗೈತೆ ಈ ಬೇಸಿಗೆಗಾಲ್ದಲ್ಲಿ ಅವ್ರು ಹೆಂಗೆ ಅಂತಾರ ಯಪ್ಪ ಮೊದ್ಲು ನಾನು ಮನಿಗೆ ಹೋಗಿ ಸೇರ್ಬೇಕಪ್ಪಾ ಮನಿಗೋಗಿ ಸೇರಿ ಓ ಮೊದ್ಲು ಹೋಗಿ ಸ್ನಾನ ಮಾಡಾಕೆ ಆವಾಗ ನನಗೆ ತಂಪು ಆಗದು ಅಥವಾ ಇಲ್ಲಂದ್ರೆ ಯಾವ್ದಾನಂದು ತಣ್ಣನೆ ತಂಪನೆ ಪಾನೀಯ ಕುಡಿಬೇಕಂತ ಅಂದ್ಕಂತಾರೆ ಯಾವ್ದಾದರು ಕೂಲ್ ಡ್ರಿಂಕ್ ಆಗಲಿ ಏನೋ ಒಂದು ಆಗಲಿ ಕುಡಿಯುವಂಥ ಕುಡಿಬೇಕಾಂತಾನ್ಕಾಂತರೆ ಯಾಕೆ ಅಂದರೆ ಇಲ್ಲಿರೋ ಈ ಬಿಸಿಲಿಗೆ ಜನ ಸೋ ಅದಕ್ಕೆ ಹೇಳ್ತಿರೋದು ಬಳ್ಳಾರಿ ಅಂತಂದರೆ ಇದೊಂದು ಹೆಸರಲ್ಲ ಬರೀ ಹೆಸರಲ್ಲ ದೊಡ್ಡ ಬ್ರ್ಯಾಂಡ್ ಅಂತ ನಮ್ಮ ಬಳ್ಳಾರಿ ವಾಯುಗುಣ ಅಂತಕ್ಕಂಥದ್ದು ಇಲ್ಲಿ ವಾಯು ವಾಯುಗುಣ ಯಾವ್ಥರ ಐತಂದರೆ ಮಾಮೂಲಾಗಿ ಎಲ್ಲಾ ಕಡೆ ಯಾವ್ಥರ ಇರತ್ತೋ ಅದೇ ಥರವೇ ಇರುತ್ತೆ ಬಟ್ ಇಲ್ಲಿ ಒಂಥರ ಸ್ಪೆಷಲ್ ಇಲ್ಲಿ ಭಾಳ ಬಿಸ್ಲು ಸ್ಟಾರ್ಟ್ ಆಗದೇ ಬಿಸ್ಲು ಆಲ್ಮೋಸ್ಟ್ ಎಲ್ಲ ಎಲ್ಲಾ ಕಾಲ್ದಲ್ಲಿ ಇರ್ತಿತ್ತು ಮುನ್ನೂರ ಅರವತ್ತೈದು ದಿನ್ದಾಗ ಮುನ್ನೂರ ಅರವತ್ತೈದು ದಿನ ಬಿಸ್ಲು ಇರ್ತೈತ ಈ ಬ್ಯಾರೆ ಕಡೆದ ಮಲ್ನಾಡು ಪ್ರದೇಶದಾಗ ಬಿಸಿಲೇ ನೋಡಿರಂಗಿಲ್ಲ ಅಲ್ಲಿರೋ ಜನ ಅಂಥವ್ರನ್ನ ಏನಾದರು ಈ ಕಡೆ ಬಳ್ಳಾರಿಗೆ ರಾಯ್ಚೂರು ಈ ಕಡೆ ಏನಾರು ಈ ಸೈಡ್ ಇರ್ತಕ್ಕಂಥ ಪ್ರದೇಶಕ್ಕೆ ಅವ್ರನ್ನೇನಾದ್ರು ಕರ್ಕೊಂಬ್ ಬಂದುಬಿಟ್ಟರೆ ಅವ್ರು ಸತ್ತೋಗಿಬಿಡ್ತಾರೆ ಇರಗಿಲ್ಲ ದೆವರಾಣೆ ಇರಗಿಲ್ಲ ಹೇಳ್ತೀನಿ ಕೇಳ ಯಾಕಪ್ಪ ಅಂತಂದರೆ ಇಲ್ಲಿರ್ತಕಂಥ ಬಿಸ್ಲು ಹೆಂಗೈತಿ ಅಲ್ಲಾ ಅಲ್ಲೋ ಇಲ್ಲೇ ಹುಟ್ಟಿರೋ ನಮಗೆ ನೆನ್ಶಂಬಿಡ್ತು ಒನ್ನೊಂದ್ಸಲ ಬಿಸಿಲಿಗೆ ಅಂಥದ್ರಾಗ ಅವ್ರು ಆಗಂಗಿಲ್ಲ ಕಷ್ಟ ಆಗುತ್ತೆ ಇಲ್ಲಿರ್ತಕ್ಕಂಥ ಆಚಾರ ವಿಚಾರ ಉಡುಪುಗಳು ಆಗಿರ್ಬೌದು ಊಟ ಆಗಿರ್ಬೌದು ಏನಪ್ಪಾ ಇದೆಲ್ಲಾ ಸ್ಥಳದಿಂದ ಸ್ಥಳಕ್ಕೆ ವೇರಿ ಆಗುತ್ತೆ ಸೋ ವೇರಿ ಆಗದ್ರಿಂದ ಇಲ್ಲಿರ್ತಕ್ಕಂಥ ಜನರು ಕೂಡ ಭಾಳ ಕಷ್ಟ ಆಗುತ್ತೆ ಅದಾದ ಮೇಲೆ ಬಳ್ಳಾರಿ ಜನಕ್ಕೆ ಹೊಂದಾಣಿಕೆ ಆಗಿರ್ತಕ್ಕಂಥ ಊಟ ಒಗ್ಗರಣೆ ಪುಗ್ಗಿ ಒಗ್ಗರಣೆ ಮಿರ್ಚಿ ಅಂತೇ ಕರೀತಾರೆ ಬಟ್ ಆಲ್ಮೋಸ್ಟ್ ಇದ್ನೆಲ್ಲ ಒಗ್ಗರಣೆ ಪುಗ್ಗಿನೇ ಅಂತ ಕರ್ಯರ ಒಗ್ಗರಣೆ ಪುಗ್ಗಿನ ಆಲ್ಮೋಸ್ಟ್ ತಿಂತಾರೆ ಇಲ್ಲಿರ್ತಕ್ಕಂಥ ಬಿಸ್ಲು ಏನೈತಲ್ಲಾ ನಾನು ಹೇಳ್ತಿರೋದು ಬಿಸಿಲಪ್ಪ ಬಿಸ್ಲಿಂದ ಬಹಳ ಅಷ್ಟು ಅನ್ಕುಲವು ಅದಾವ ಅನಾನ್ಕುಲವೂ ಅದಾವ ಬಿಸಿಲಿಂದ ಅನ್ಕುಲ ಅಂತಂದರೆ ವಿಟಮಿನ್ ಡಿ ಸಿಗುತ್ತೆ ಸೋ ಅದು ಒಂದು ಒಳ್ಳೆಯ ವಿಷಯ ಆದರು ಕೂಡ ಬಿಸಿಲು ನಮ್ಮ ಚರ್ಮದ ಮೇಲೆ ನೇರವಾಗಿ ಬೀಳದ್ರಿಂದ ನಮ್ಮ ಚರ್ಮದ ಬಣ್ಣ ಏನಾಗುತ್ತೆ ಮುಂದೇಳಕ್ ಐತಿಲ್ಲ ನೇರ್ವಾಗಿ ಇಲ್ಲಿರ್ತಕ್ಕಂಥ ಬಣ್ಣ ಇರುವುದೆಲ್ಲ ಕಪ್ಪಾಗತ್ತೆ ಆಲ್ಮೋಸ್ಟು ಅದಾದ ಮೇಲೆ ಸೋ ಇಲ್ಲಿ ಇದೆಲ್ಲ ಇದನ್ನೆಲ್ಲ ನೋಡಿರ್ತಕ್ಕಂಥ ಜನರು ಆಲ್ಮೋಸ್ಟ್ ಈ ವಾತಾವರ್ಣಕ್ಕೆ ಹೊಂದ್ಕ್ಯಾಮ್ ಬಿಟ್ಟಿರ್ತಾರೆ ಸೋ ಈ ಬಿಸ್ಲು ಬಂದರೆ ಏನೇರೈ ಬಿಸಿಲೆಲ್ಲ ಬರ್ಲ್ದೆ ನೋಡ್ಕ್ಯಂಬ್ನಾ ಅಂತ್ಹೇಳಿ ಅನ್ಕಂಬುಡ್ತಾರೆ ಯಾಕೆ ಅಂತಂದರೆ ಹಲವರಿಗೆ ಹೊಂದಾಣಿಕೆ ಆಗ್ಬುಡತ್ತೆ ಡೈಲಿ ಇದನ್ನೇ ನೋಡಿ ನೋಡಿ ನೋಡಿ ಸಾಕಾಗ್ಬುಡತ್ತೆ ಬಟ್ ಬೇರೆ ಪ್ರದೇಶದಿಂದ ಪ್ರದೇಶದಿಂದ ಬಂದಿರ್ತಕ್ಕಂಥ ಜನರಿಗೆ ಸು ಇದ್ನೆಲ್ಲ ನೋಡಿದರೆ ಅವ್ರಿಗೆ ಏನು ಅನುಸ್ತತೆ ಅಯ್ಯೋ ಇಷ್ಟೊಂದು ಬಿಸ್ಲಾ ಇಲ್ಲಿ ಹೆಂಗೆ ಬದುಕ್ತಾರೆ ಜನ ತುಂಬ ಕಷ್ಟ ಅಂತ್ಹೇಳಿ ಅಂದ್ಕಂತಾರೆ ಬಟ್ ಅವ್ರಿಗೆಲ್ಲ ಏನು ಅನ್ಸುತ್ತೆ ಇದೆಲ್ಲ ಆಗಲ್ಲ ಆಗಲ್ಲ ಅಂತಂದ್ರೆ ಯಾವ್ಥರ ಅದಕ್ಕೆ ಹೇಳ್ತಿರೋದು ಎಲ್ಲರು ಬಳ್ಳಾರಿಗೆ ಏನಾದರು ಬಂದ್ರೇನ ಹೆದ್ರಿಕಂಬುಕ್ ಹೋಗ್ಬಡ್ರ್ ಧೈರ್ಯದಿಂದ ಮುನ್ನಡ್ರಿ ನೀವು ಆರಾಮಾಗಿ ಫೇಸ್ ಮಾಡ್ಬೌದು ತ್ಯಾಂಕ್ ಯು